ಹಾಂ ಹಲೋ ಹಾಂ ಹೇಳಿ ಹಾಂ ಹೌದು ನಾವೇ ಟೆಂತ್ ಸ್ಟ್ಯಾಂಡರ್ಡ್ ಅಲ್ವಾ ಹಾಂ ಹೌದು ಹೌದು ಹೇಳಿ ಹಾಂ ಏನು ರೀ ಹಿಂಗೆ ಮಾ ಅಲ್ಲ ರೀ ಅವ ಕ್ಲಾಸಿಗೆ ಬರೋದೇ ಕಡಿಮೆ ಅದರಲ್ಲೂ ನೀವು ಲೀವ್ ಕೇಳ್ತಿರ ಅಲ್ರಿ ಪ್ರಿಪ್ರೀ ನೀವೂ ಅವ್ನದ್ದು ಪಿಪ್ರೀಟ್ರಿ ಪೇಪರ್ ನೋಡಿದ್ರಾ ನೀವು ಎಷ್ಟು ಮಾರ್ಕ್ಸ್ ತಗ್ದದ ಹೇಳಿ ಪ್ಯಾರೆಂಟ್ಸ್ ಮೀಟಿಂಗ್ ಆದ ಹಂಗೆ ಅಲ್ಲ ಮ್ಯಾಡಮ್ ಹಂಗೆ ಅಲ್ಲ ನಾವು ಹೇಳೋದ್ ಹೆಂಗೆ ಅಂದರೆ ನಿಮ್ಮ ಮಗಂದು ಸಲುವಾಗೇ ಹೇಳೋದ್ ಇವಾಗ ನಿಮ್ಮ ಮದುವೆ ಅದು ಇದು ಹೇಳೇ ಒಂದು ವಾರ ಗಟ್ಲೆ ರಜೆ ತಗೊಂಡ್ರೆ ಕಡೀಗೆ ಅವರಿಗೇ ಅಲ್ಲ ಎಫೆಕ್ಟ್ ಬೀಳೋದ್ ನಮ್ಗೆ ಏನು ಹೋಬೇಕ್ ಇದು ಅದರಲ್ಲೇ

ಹಂಗೆ ಅಲ್ಲ ನೋಡ್ಸ್ ಬರ್ಕೋತಾರೆ ಅವರು ಬರ್ಕೋಳೋಲ್ಲ ಹೇಳೋಲ್ಲ ಅಲ್ಲ ಇವ ನಾನು ರಜೆ ತಗೋ ಹೇಳೇ ಅಲ್ಲ ಅದಕ್ಕಲ್ಲ ಇವಾಗ ಹಾಂ ಒಂದು ವಾರ ಎಂಥಕೆ ರಶ್ಶಿ ದಿನ ಆಯ್ತು ಅದು ಇವಾಗ ಒಂದು ಎರಡು ದಿನ ಹಾಂ ಮದ್ವೆಗೆ ಒಂದು ಮದುವಿಕ್ಕಿಂತ ಮುಂಚೆ ಒಂದು ದಿನ ಎರಡು ದಿನ ಏನು ಮಾ ಅದು ಪ್ರಿಪ್ರೀ ಎರಡು ದಿನ ರಜೆ ಏನು ಮಾ ಹೆಡ್ ಮಾಸ್ಟ್ರು ಯಾರಿಗು ರಜೆ ಕೊಡಬೇಡ ಕೊಡಬೇಡಾ ಅಂತ ಬೇರೆ ಹೇಳರೆ ಎಂತ ಮಾಡೋದ್ ಅದೂ ಖರೇನೆ ಇವಾಗ ಯಾರು ಯಾರು ಹೌದು ಮದುವೆಗೆ ಕಳ್ಸೋದೆಯಾ ಕಳಿಸಿ ಈಗ ಟೆಂತ್ ಅಲ್ಲಾ ಮಕ್ಕಳು ಓದ್ಬೇಕು ಹೇಳಿಯೇ ಇವಾಗ ನಮ್ಮ ಸ್ಕೂಲ್ ಪರ್ಸೆಂಟೇಜು ಜಾಸ್ತಿ ಆಗ್ಬೇಕ್ ಅಲ್ಲಾ ಆಯ್ತದೆ ಎರಡೇ ದಿನ ಎರಡು ದಿನ ಮೂರನೇ ದಿನ ಸ್ಕೂಲಲ್ಲಿ ಇರ್ಬೇಕು ನೋಡಿ ಆಮೇಲೆ ಪ್ರಿನ್ಸಿಪಾಲ್ ಎಲ್ಲ ಬಂದ್ಕೊಂಡ್ ಆಯ್ತು ಹಂಗಾದ್ರೆ ಆಯ್ತು ಹಾಂ ತಗೋಳಿ ಲೀವ್ ತಗೋಳಿ ಹಂಗಾರೆ ಆಯ್ತು ಹಾಂ ಆಯ್ತು ಹಾಂ ಹಾಂ ಬಾಯ್ ಬಾಯ್